ನಾನಿವಾಗ ಒಂದು ಥ್ರೀ ಇಯರ್ಸ್ ಬ್ಯಾಕ್ ಮೊಬೈಲ್ ತಗೊಂಡಿದ್ದೆ ಮೊಬೈಲ್ ಹೆಸರು ಬಂದುಬಿಟ್ಟು ವಿವೋ ಅಂತ ವಿವೋ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಫೀಚರ್ಸ್ ತುಂಬ ಚೆನ್ನಾಗಿದೆ ಫೋಟೋ ಕ್ವಾಲಿಟೀಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋಸ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದು ಬ್ಲರ್ ಆ ಥರ ಯಾವುದು ಬರಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಬ್ಯಾಟ್ರಿ ಕೂಡ ಅಷ್ಟೇ ಒಂದು ಥ್ರೀ ಡೇಸ್ ವರೆಗೂ ಬ್ಯಾಟ್ರಿ ಯೂಸ್ ಮಾಡ್ಬೋದು ನಾವು ಅಲ್ಲಿವರೆಗೂ ಕೂಡ ಚಾರ್ಜ್ ನಿಲ್ಲುತ್ತೆ ತುಂಬ ಚೆನ್ನಾಗಿದೆ ನಂತರ ಮೊಬೈಲಲ್ಲಿ ಕಾಲಿಂಗ್ ಆಗ್ಲಿ ಅಷ್ಟೇ ಆಮೇಲೆ ವಿಡಿಯೋಸ್ಗಳು ನೋಡುವಾಗ ಜಾಸ್ತಿ ಲ್ಯಾಗ್ ಆಗೋದಿಲ್ಲ ಬೇಗ ಅಪ್ಡೇಟ್ ಆಗುತ್ತೆ ಆ ಆ ಥರ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮೊಬೈಲ್ ಕೂಡ ತುಂಬ ಚೆನ್ನಾಗಿದೆ ಬೇಕಿದ್ದರೆ ನಾವು ಯಾರಿಗಾದರು ಸ್ನೇಹಿತ್ರಿಗೆ ಹೇಳುದಾದ್ರೆ ಇದು ಚ ಚೆನ್ನಾಗಿದೆ ತಗೊಳ್ಳಿ ಅಂತ ನಾವು ಅವ್ರಿಗೆ ರೆಕ್ಮೆಂಡ್ ಮಾಡಿ ರೆಕ್ಮೆಂಡ್ ಕೂಡ ಮಾಡಬಹುದು ಅಷ್ಟೊಂದು ಚೆನ್ನಾಗಿದೆ ಮೊಬೈಲು ಮೊಬೈಲ್ ಬಗ್ಗೆ ಹೇಳೋದಾದ್ರೆ ಕೆಲ್ವೊಂದು ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಫೋಟೋಸ್ ಒಂದು ಹದಿನಾರು ಸಾವಿರದವರ್ಗೂ ನನ್ನ ಫೋಟೋಸ್ಸನೆಲ್ಲ ಅದರಲ್ಲಿ ಸೇವ್ ಮಾಡಿಕೊಂಡಿದ್ದೀನಿ ಆಮೇಲೆ ಕಾಲಿಂಗ್ ಆಗಲಿ ಅಥವಾ ಯಾವುದೇ ಆಗಲಿ ಬೇಗ ಅ ಬೇಗ ಅಟ್ರ್ಯಾಕ್ಟ್ ಆಗುವಂಥ ಮೊಬೈಲ್ ಅದು ತುಂಬ ಚೆನ್ನಾಗಿದೆ ಯಾರಾದರೂ ಇಷ್ಟ ಆದರೆ ತಗೋಬೋದು ಆ ಥರದ್ದೆಲ್ಲ ಇದೆ ಬೇರೆಯವ್ರಿಗೆ ರೆಫರ್ ಮಾಡೋ ಥರ ಆ ಬ್ರ್ಯಾಂಡ್ ಇದೆ